ನಾವು ನೋಡಿರ್ಬೋದು ದಾವಣಗೆರೆ ಜಿಲ್ಲೆಯಂತಿರುವ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ ತಾಣಗಳು ಅಂತ ಅಂದರೆ ಕೆಲವೊಂದು ಕೋಟೆಗಳಿದೆ ಮತ್ತೆ ಮಂದಿರಗಳಿದ್ದಾವೆ ಮತ್ತೆ ಕಾರಂಜಿ ಮಂಟಪ ಇದೆ ಅದು ಸಂತೆ ಬನ್ನೂರು ಅಂತ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೆ ಗ್ಲಾಸ್ ಹೌಸ್ ಉದ್ಯಾನವನವನ್ನು ನೋಡ್ಬೋದು ದಾವಣಗೆರೆಯಲ್ಲಿದೆ ಈ ಥರ ಐತಿಹಾಸಿಕ ತಾಣಗಳನ್ನು ನಾವು ಹೆಚ್ಚಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನೋಡ್ಬೋದು ಇವುಗಳಿಗೆ ಪ್ರವೇಶ ಎಲ್ಲರಿಗೂ ಮುಕ್ತವಾಗಿದೆ ಯಾವುದೇ ರೀತಿಯಾದಂತಹ ಪರವಾನಿಗೆಯಿಂದೆ ಜನರು ಕೊಡಬೇಕಾಗಿಲ್ಲ ನಮ್ಮ ತಮ್ಮ ತಮ್ಮ ವಿರಾಮದ ಸಮಯವನ್ನು ಕಳೆಯಲು ಸಾಮಾನ್ಯವಾಗಿ ಎಲ್ಲ ಜನರು ಹೋಗುವಂತಹ ಜಾಗಗಳು ಅಂತಂದ್ರೆ ಕಾರಂಜಿ ಒಂದಿದೆ ಕಾರಂಜಿ ಮಂಟಪ ಅಂತ ಸಂತೆ ಬೆನ್ನೂರಲ್ಲಿ ನಾವು ನೋಡ್ಬೋದು ಅದು ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಸಂತೆ ಬೆನ್ನೂರು ಹೋಬಳಿ ಚನ್ನಗಿರಿ ತಾಲೂಕಿನಲ್ಲಿ ಬರುತ್ತದೆ ಇದಕ್ಕೆ ಯಾವುದೇ ರೀತಿಯಾದಂಥ ಪರವಾನಗಿ ಇಲ್ಲ ನಾವು ಉಚಿತವಾಗಿ ಅಲ್ಲಿಗೆ ಪ್ರವೇಶವನ್ನು ನೀಡಬಹುದು ಅಲ್ಲಿ ಒಂದು ಪುಷ್ಕರ್ಣಿಯನ್ನು ನೋಡ್ಬೋದು ನಾವು ಪುಷ್ಕರ್ಣಿ ಅಂತ ಅಂದರೆ ನೀವೆಲ್ಲ ನೋಡಿರ್ತೀರ ಸುತ್ತ ಒಂದು ಹೊಂಡದಲ್ಲಿ ನೀರು ಇದ್ದು ಮಧ್ಯದಲ್ಲಿ ಒಂದು ಪುಷ್ಕರ್ಣಿ ಇರುತ್ತದೆ ಆಥರದನ್ನ ನೋಡು ಅದರ ಎದುರಿಗೇನೆ ಒಂದು ಅಗ್ರಹಾರ ಇದೆ ಆಗಿನ ಕಾಲದಲ್ಲಿ ರಾಜರು ತಮ್ಮ

ರಾಣಿಯರಿಗೆ ಕಟ್ಟಿಸಿರುವಂತಹ ಒಂದು ಏನು ಅಂತಃಪುರ ಅಂತನೇ ಹೇಳ್ಬೋದು ಆಥರದ್ದು ನಾವು ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಚನ್ನಗಿರಿ ತಾಲ್ಲೂಕಿನ ಸಂತೆ ಬೆನ್ನೂರಲ್ಲಿ ನಾವು ನೋಡ್ಬೋದು ಮತ್ತೆ ನಾವು ಗ್ಲಾಸ್ ಹೌಸ್ ಉದ್ಯಾನವನವನ್ನು ನೋಡ್ಬೋದು ಅದು ದಾವಣಗೆರೆಯಲ್ಲಿಯೇ ಇದೆ ಅದು ದಾವಣಗೆರೆಯಿಂದ ಹುಬ್ಬಳ್ಳಿ ಹೋಗುವಂಥ ಹೆದ್ದಾರಿಯಲ್ಲಿ ನಾವು ನಾವು ನೋಡ್ಬೋದಾಗಿದೆ ಗ್ಲಾಸ್ ಹೌಸ್ ಉದ್ಯಾನವನವನ್ನು ಮತ್ತೆ ಕೆಲವೊಂದು ಸಂಗ್ರಹಾಲಯಗಳು ಕೂಡ ದಾವಣಗೆರೆಯಲ್ಲಿ ಇದೆ ಮತ್ತೆ ಕೆಲವೊಂದು ಪಾರ್ಕ್ಗಳಿದೆ ಮತ್ತೆ ನಾವು ನೋಡ್ಬೋದಾದ್ರೆ ಕೋಟೆ ಇದೆ ಚನ್ನಗಿರಿ ತಾಲೂಕಿನಲ್ಲಿ ಕೋಟೆ ನಾವು ನೋಡ್ಬೋದು ಚೆನ್ನಮ್ಮಾಜಿ ಕೋಟೆ ಅದರಲ್ಲಿ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದು ತುಂಬ ತುಂಬ ಹಳೆಯ ಕೋಟೆ ಅಂತ ಹೇಳ್ಬೋದು ಅದು ತುಂಬ ಒಂದು ಐತಿಹಾಸಿಕ ತಾಣ ಅಂತ ಕೂಡ ನಾವು ಹೇಳ್ತೇವೆ ಈ ರೀತಿಯಾದಂತಹ ದಾವಣಗೆರೆ ಜಿಲ್ಲೆಯಲ್ಲಿರುವ ಹೆಗ್ಗುರುತು ಅಂತಂದ್ರೆ ಸಾಮಾನ್ಯವಾಗಿ ಚೆನ್ನಮ್ಮಾಜಿ ಕೋಟೆ ಮತ್ತೆ ಇನ್ನೊಂದು ನಾವು ಸೂಳೆ ಕೆರೆ ಅದನ್ನು ಶಾಂತಿಸಾಗರ ಅಂತ ಕರಿತೀವಿ ಇದು ಒಂದು ತುಂಬ ಹಳೆಯದಾದ ಒಂದು ಕೆರೆಯಾಗಿದೆ ಮತ್ತೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅಂತನೂ ಅನ್ನಿಸ್ಕೊಂಡಿದೆ ಮತ್ತೆ ಇದರಲ್ಲಿ ಒಂದು ವಿಶೇಷ ಭಾಗ ಅಂತಂದ್ರೆ ಒಂದು ಕಾಲುವೆ ಇದೆ ಅದಕ್ಕೆ ತೊಕ್ಲು ಅಂತ ಕರೀತಾರೆ ಅದರಲ್ಲಿ ನೀರು ಹರಿಯುತ್ತೆ ಮತ್ತೆ ಹಲವಾರು ಕೃಷಿಕರಿಗೆ ಇದು ಸಹಾಯವನ್ನು ಮಾಡಿದೆ ತಮ್ಮ ಹೊಲಗಳಿಗೆ ತೋಟಗಳಿಗೆ ನೀರನ್ನು ಹಾಯಿಸ್ಕೊಳ್ಳೋದಕ್ಕೆ ಈ ಕೆರೆ ಸುತ್ತ ಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ತುಂಬ ಸಹಾಯಕವಾಗಿದೆ ಇದು ಒಂದು ಐತಿಹಾಸಿಕ ತಾಣ ಅಂತ ಹೇಳ್ಬೋದು ಇದರ ಹಿಂದೆ ಶಾಂತವ್ವೆ ಅಂತ ಒಬ್ಬಳು ಮಹಿಳೆ ಕಥೆ ಇದೆ ಅದನ್ನು ಸಹ ನಾವು ನೋಡ್ಬೋದು ಇದು ಕೂಡ ಒಂದು ಐತಿಹಾಸಿಕ ತಾಣ ಅಂತನೇ ಹೇಳ್ಬೋದು